ನಾನು ಫಸ್ಟಿಗೆ ಹೆಂಗ್ ಅಡಿಗೆ ಕೆಲಸ ಮಾಡೋಕೆ ಆರಂಭಿಸಿದೆ ಅಂದರೆ ಫಸ್ಟು ನಾನು ಎಸ್ ಎಲ್ ಸಿ ಫೇ ಎಸ್ ಎಲ್ ಸಿ ಓದ್ತಿದ್ದೆ ಎಸ್ ಎಲ್ ಸಿ ಓದ್ಬೇಕಾರೆ ನಮ್ಮ ಅಣ್ಣ ನನ್ನ ತಮ್ಮ ಎಲ್ಲರೂ ನಮ್ಮ ಅಣ್ಣ ಅಡಿಗೆ ಕೆಲ್ಸಕ್ಕೆ ಹೋಗ್ತಿದ್ದ ನಾನು ಅವಾಗ ಎಸ್ ಎಲ್ ಸಿ ಫೇಲಾದೆ ಎಸ್ ಎಲ್ ಸಿ ಫೇಲಾದ ಮೇಲೆ ನನ್ನ ಮದುವೆ ಚೌಟ್ರಿಗಳಲ್ಲಿ ಮದುವೆ ಇದ್ದಾಗ ನನ್ನ ಬಡ್ಸೋಕಂತ ಕರ್ಕಂಡು ಹೋಗ್ತಿದ್ದರು ಬಡ್ಸಕ್ಕೆ ಕರ್ಕಂಡು ಹೋಗ್ತಿದ್ರು ಅವಾಗ ನಾನು ಬಡ್ಸಕ್ಕೆ ಹೋಗ್ಬೇಕಾರೆ ಒಂದು ಮಧ್ಯಾಹ್ನ ಊಟಕ್ಕೆ ಎಪ್ಪತ್ತು ರೂಪಾಯಿ ಕೊಡ್ತಿದ್ದರು ನೈಟ್ ಊಟಕ್ಕೆ ಅರುವತ್ತು ರೂಪಾಯಿ ಕೊಡ್ತಿದ್ದರು ಹಾಗೇ ಒಂದು ನಾಲ್ಕರಿಂದ ಒಂದು ಐದು ವರ್ಷ ನಾನು ಬಡ್ಸೋದೇ ಕೆಲಸ ಮಾಡಿದೆ ಆಮೇಲೆ ಭಟ್ರು ನನ್ನ ಇದು ತರಕಾರಿ ಹೆಚ್ಚೋಕಂತ ಕರ್ಕೊಂತಿದ್ರು ತರಕಾರಿ ಹೆಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ ತರಕಾರಿ ಸ್ವಲ್ಪ ಸ್ಪೀಡಾಗಿ ಹೆಚ್ಚಿದ ಮೇಲೆ ಎಲ್ಲ ಆಮೇಲೆದ್ದು ಏಯ್ ಮೆನ್ಶಿನ್ಕಾಯ್ ಹಾಕು ಬಾ ಅದು ಹಾಕು ಬಾ ಇದು ಹಾಕು ಬಾ ಅಂತ ಎಲ್ಲ ನನ್ಗೆ ಕರ್ಕೊಂತ ಇದ್ದರು ಆಮೇಲೆ ಹೀಗೇ ಸಣ್ಣಪುಟ್ಟ ನೋಡ್ತಾ ನೋಡ್ತಾ ನಾನು ಅನ್ನ ಮಾಡೋದು ಆಮೇಲೆ ಸಾಂಬಾರ್ಗೆ ಏನು ಹಾಕ್ಬೇಕು ಸಾಂಬಾರ್ ಹೆಂಗೆ ಮಾಡೋದು ಸ್ವೀಟ್ಗಳು ಹೆಂಗೆ ಮಾಡೋದು ಅಂತೇಳಿ ಎಲ್ಲ ಹೇಳ್ತೀನ್ ಕೊಡ್ತಿರು ಹೀಗಲ್ಲ ಕಣೋ ಹೀಗೆ ಈ ಥರ ಈ ಥರ ಹಾಕು ಇದನ್ನ ಹಾಕು ಅದನ್ನು ಹಾಕು ಅಂತ ತುಂಬ ಹೇಳ್ಕಂಡು ಕೊಡ್ತಿದ್ದರು ತುಂಬ ಚೆನ್ನಾಗಿದ್ರು ಭಟ್ರು ಬೇಗ ನನಗೆ ಅಡಿಗೆ ಕೆಲಸವನ್ನು ಬೇಗ ಕಲಿಸಿದ್ರು ಇನ್ನೂ ಒಂದು ಏನಂದರೆ ಉಪ್ಪಿಟ್ಟಿಗೆ ಏನಾಕಬೇಕು ಉಪ್ಪಿಟ್ಟಿಗೆ ಫಸ್ಟ್ಗೆ ಸಾಸಿವೆ ಹಾಕಬೇಕು ಸಾಸಿವೆ ಜೀರಿಗೆ ಕರ್ಬೇವು ಹಿಂಗೆ ಹಾಕಬೇಕು ಆಮೇಲೆ ರವೆ ಹುರ್ಕಬೇಕು ರವೆ ಹುರ್ಕಂಡು ಆಮೇಲೆ ಹಾಕಬೇಕು ಹಿಂಗೆ ಕಣೋ ರೆಡ್ಡಿ ಹೀಗಲ್ಲ ಅಂತೇಳಿ ಅಡಿಗೆ ಕೆಲಸ ನನ್ಗೆ ತುಂಬ ಬೇಗ ಅಂದರೆ ಬೇಗ ಕಲಿಸಿದ್ರು ನಾನು ಮತ್ತು ಇನ್ನೂ ಒಂದು ಹೆಂಗ್ ಬೇಗ ಆರಂಭಿಸಿದೆ ಅಂದರೆ ಜೀವನ ಜೀವನಕ್ಕೆ ಹೇಗಂದ್ರೆ ಏಯ್ ಬಿಡೋ ಏನೂ ನಾವೇನು ಬಂಡವಾಳ ಹಾಕೋಂಗಿಲ್ಲ ಏನಿಲ್ಲ ಯಾರಾದ್ರ್ ತಂದುಕೊಡ್ತಾರೆ ಅರಾಮಾಗಿ ಮಾಡಿಟ್ಟು ಬರ್ಬೋದು ಎಷ್ಟಾದರೂ ಕೊಡಲಿ ಸಂಬಳ ಅಂತೇಳಿ ಮಾಡ್ಬೌದು ಇನ್ನೂ ಒಂದು ಏನು ನಾವು ಏನೂ ಬಂಡವಾಳ ಹಾಕೋಂಗಿಲ್ಲ ಅಡಿಗೆ ಕೆಲಸ ಮಾಡ್ಬೇಕಂದ್ರೆ ನಾನು ಇವಾಗ ನಾನು ಇವಾಗನೂ ಸಮೇತ ಅಡಿಗೆ ಕೆಲಸನೇ ಮಾಡೋದು ಬೆಳಿಗ್ಗೆ ಕರೆಕ್ಟ್ ಆರು ಗಂಟೆಗೆ ಎದ್ದು ಬರ್ತೀನಿ ರಾಘವೇಂದ್ರ ಕರ್ಜಲ್ಲಿ ಕೆಲಸ ಮಾಡ್ತಿದ್ದೀನಿ ಹಾಸ್ಟೆಲಲ್ಲಿ ಅಡಿಗೆ ಮಾಡ್ತಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬರ್ತೀನಿ ಬೆಳಿಗ್ಗೆ ಟಿಫನ್ ಮಾಡ್ತೀನಿ ಬೆಳಿಗ್ಗೆ ದಿನಾ ಒಂದೊಂದು ವೆರಟಿ ವೆರ್ಟಿ ಟಿಫನು ಮಧ್ಯಾಹ್ನ ಚಪಾತಿ ಊಟ ಅನ್ನ ಸಾಂಬಾರು ನೈಟು ಶುಕ್ರವಾರ ಮಂಗಳವಾರ ಎಗ್ ರೈಸು ಭಾನುವಾರ ಚಿಕನ್ ಸಾಂಬಾರು ಈ ಥರ ನಾನು ಇವಾಗ ಕಲಿತು ನಾನು ನಾನು ಇವಾಗ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದೀನಿ ನಂದು ಅಡಿಗೆ ಕೆಲ್ಸದಲ್ಲಿ ತುಂಬ ಅನುಕೂಲ ಇದೆ ಅಂದರೆ ಸ್ವಲ್ಪ ಕಲಿಯೋದಲ್ಲಿ ಸ್ವಲ್ಪ ಭಾಳ ಕಷ್ಟ ಅಂದರೆ ಏನಂದರೆ ನಾವು ಬೇಗ ಶ್ರದ್ಧೆ ಇರ್ಬೇಕು ಮೇನ್ ಕಲ್ಯಕ್ಕೆ ಏನಂದರೆ ಅಡಿಗೆ ಕೆಲಸ ಕಲ್ಯಕ್ಕೆ ಏನಂದರೆ ಭಾಳ ಶ್ರದ್ಧೆ ಇರಬೇಕು ಶ್ರದ್ಧೆ ಇದೆ ಅಂದರೆ ಬೇಗ ಕಲೀಬೋದು ಇವಾಗ ಎಲ್ಲ ಹಾಸ್ಟೆಲ್ನಲ್ಲಿರೋ ಹುಡುಗರು ಎಲ್ಲರೂ ಸಮೇತ ಇವಾಗ ಅವ್ರಿಗೆ ಏನಾದರೂ ಒಂದು ಕಟ್ಟಕ್ಕೆ ಫೀಸಿಗೆ ಏನಕ್ಕೆ ಆದರೂ ಸಮೇತ ಬರೋದು ಅಣ್ಣಾ ಅಡಿಗೆ ಕೆಲಸಕ್ಕೆ ಅವ್ರು ಫೋನ್ ಮಾಡೋದು ಅಣ್ಣಾ ಯಾವ್ದಾನಾ ಬಡಿಸೋವಿದವೇನಣಾ ಬರ್ತೀನಿ ಅಣ್ಣಾ ಫೋನ್ ಮಾಡು ಅಣ್ಣಾ ಯಾರಿಗೂ ಹೇಳ್ಬೇಡಣ್ಣಾ ಇವಾಗ ಬಡ್ಸಕ್ಕೆ ಇವಾಗ ಮುನ್ನೂರು ನಾನೂರು ರೂಪಾಯಿ ಕೊಡ್ತಾರೆ ನಾವು ಹೋಗ್ಬೇಕಾರೆ ಇದ್ದಿದ್ದು ಎಪ್ಪತ್ತು ರೂಪಾಯಿ ಇವಾಗ ಅವಾಗ ಭಾಳ ಡಿಫ್ರೆನ್ಸ್ ಐತೆ ಅಡಿಗೆ ಕೆಲಸ ಏನಂದರೆ ಭಾಳ ಒಂದು ಒಂದು ಕಡೆಕ್ ನಾಚಿಕೆ ಆಗ್ಬೋದು ಬಟ್ ಅಡಿಗೆ ಕೆಲಸ ಏಯ್ ಅಡಿಗೆ ಕೆಲ್ಸ ಯಾರು ಮಾಡ್ತಾರೆ ಅವ್ರು ಬಂದಿದಾರೆ ಇವ್ರು ಬಂದಿದಾರೆ ಈಗ ನಮ್ಮವ್ರ್ ಇವ್ರು ಕೂತು ನಮ್ಮ ರಿಲೇಶನ್ ಕುತ್ಕಂದಾರೆ ಕಣೋ ಇವಾಗ ಬಡ್ಸೋಕ್ಕಾಗಲ್ಲ ಅದು ಹೆಂಗೆ ಬಡ್ಸೋಣಪ್ಪ ನಾನು ಈ ರೀತಿ ನಾನು ಏನು ಬಡ್ಸೋಣ ಹಾಗೆಲ್ಲ ನಾಚ್ಕನಕ್ಕೆ ಹೋಗಬಾರ್ದು ನಾವು ಕೆಲಸ ಮಾಡೋ ನಮ್ಮ ವೃತ್ತಿನೇ ಅದಾದ ಮೇಲೆ ಬೇರೆ ಕೆಲಸ ಮಾಡಬೇಕಷ್ಟೆ ಏನು ನಾಚಿಕೆ ಏನೂ ಪಟ್ಕನಕ್ಕೆ ಹೋಗ್ಬಾರ್ದು ಏನಿಲ್ಲ ಅಡಿಗೆ ಕೆಲಸ ಕಲಿತೆ ಅಂದರೆ ಭಾಳ ನಮಗಿನ್ನ ಒಂದು ಏನಂದರೆ ಭಾಳ ತುಂಬ ಅನುಕೂಲ ಆಗುತ್ತೆ ಏನೋ ಮನೆಯಲ್ಲಿ ಯಾರೂ ಇಲ್ಲ ಏನಿಲ್ಲ ಅಂದ್ರೂ ಸಮೇತ ಏನಿದೆ ಹಿಂಗೆ ನಮಗೆ ಬರ್ತದಲ್ಲ ಅಡಿಗೆ ಕೆಲ್ಸಕ್ಕೆ ಏನಾಕ್ಬೇಕು ಯಾವ್ದುಕ್ಕೆ ಏನಾಕ್ಬಕು ಅನ್ನಕ್ಕೆ ಏನಾಕ್ಬೇಕು ಸಾರಿಗೆ ಏನಾಕ್ಬೇಕು ಅಂತೇಳಿ ಬೇಗ ಮಾಡ್ಕಂದು ಹೊಟ್ಟೆ ಹಸ್ವಾದಾಗ ಬೇಗ ಊಟ ಮಾಡ್ಬೋದು ಮನೆಯಲ್ಲಿ ನಮ್ಮ ಅಮ್ಮನೇ ಇರೋಲ್ಲಪ್ಪ ಸಡನ್ನಾಗಿ ಎಲ್ಲೋ ಹೋಗಿರುತ್ತೆ ಅವಾಗ ಬರ್ತೀವಿ ಅಡಿಗೆ ಕೆಲಸ ಏನಂದರೆ ಅಡಿಗೆ ಕೆಲಸ ಅಷ್ಟೂ ಫಸ್ಟಿಗೆ ಕಲ್ತಿರ್ಬೇಕು